ಹಾಂ ಹೇಳ್ರಿ ಸರ್ ನಮ್ಮ ರೂಮು ರೂಮಿದೆ ಊಟ ಸಿಗ್ತದೆ ಎಲ್ಲ ಚೆನ್ನಾಗಿದೆ ಫ್ಯಾಮ್ಲಿ ಇದೆಯಾ ಎರಡು ಅವು ಎರಡು ಬೆಡ್ ಇರೋ ರೂಮಿದೆ ಅದೇ ಡಬಲ್ ಬೆಡ್ರೂಮಿದೆ ನಾನ್ ಎ ಸಿ ಬೇಕಾದ್ರೆ ನಾನ್ ಎ ಸಿ ಇದೆ ಎ ಸಿ ಬೇಕಾದ್ರೆ ಎ ಸಿ ಇದೆ

ಸೈಜೂ ಇಪ್ಪತ್ತು ಇಪ್ಪತ್ತು ಇದೆ ಸರ್

ಪೆಸಿಲಿಟಿ ನೀವು ಯಾವ ಊಟ ಅಂತೀರಿ ಆ ಊಟನ ನಾವು ರೆಡಿ ಮಾಡಿ ಕೊಡ್ತೀವಿ ಇಂಡ್ಯನ್ ಬೇಕಾ ಹಾಂ ಇಂಡ್ಯನ್ ಕೊಡ್ತೀವಿ ನಿಮಗೆ ಬೇಕಾದರೆ ಕೆಳಗ್ ಹೋಟೆಲ್ ಇದೆ ಹೋಟೆಲ್ಗೂ ಹೋಗ್ಬೋದು ಹಾಂ ಅಲ್ಲ ಎಲ್ಲ ತರ ಇದೆ ಹಾಂ ಗೈಡ್ ಮಾಡ್ತೀವಿ ಗೈಡರ್ ಇದಾರ್ ನಮ್ಮ ಹತ್ರ ಗೈಡರ್ನ ಕಳಿಸ್ತೀವಿ ನೀವು ಎಲ್ಲಿ ಹೋಗ್ತೀರ ಏಯ್ ಫೀಸ್ ಕೊಡ್ಬೇಕು ಸರ್ ಗೈಡರ್ ಫೀಸ್ ನೀವೇ ಕೊಡಬೇಕು ಹಾಂ ಅದು ಪ್ಯಾಕಂತ ಇರ್ತದೆ ಸರ್ರ ನೀವು ಯ ಎಲ್ಲೆಲ್ಲಿ ಹೋಗ್ತೀರ ಏನೇನು ಮಾಡ್ತೀರ ಅನ್ನೋ ಆ ಪ್ಯಾಕೇಜ್ ಮೇಲೆ ನಾವು ದುಡ್ಡು ಕಲೆಕ್ಟ್ ಮಾಡ್ಕೋತೀವಿ ಆ ದುಡ್ಡನ್ನು ನೀವು ಕಟ್ಟಬೇಕಾಗ್ತದೆ ನಮ್ದು ಹತ್ತು ಸಾವಿರ ಇದೆ ಇಪ್ಪತ್ತು ಸಾವಿರ ಇದೆ ಎಂಟು ಸಾವಿರ ಹಿಡ್ಕೊಂಡು ಒಂದು ಲಕ್ಷದ ತನಕ ಇದೆ ಇಲ್ಲ ಇಲ್ಲ ಏರ್ಯಾ ಮೇಲೆ ಡಿಪೆಂಡಾಗ್ತಿದೆ ನಮ್ಮದು ಹಾಂ ನೀವು ಯಾವ ಏರ್ಯಾಗೆ ಹೋಗುತ್ತೋ ಆ ಏರ್ಯಾ ಮೇಲೆ ಡಿಪೆಂಡು ವೈಕಲ್ಲು ನಮ್ಮವ್ ಇದೆ ವೇಕಲ್ ಹಾಂ ವೇಕಲ್ ಚಾರ್ಜಸ್ ಎಲ್ಲ ಎಲ್ಲ ಪ್ಯಾಕೇಜ್ ಒಳ್ಗೇ ಬರ್ತದೆ ನೀವು ಯಾವ ವೇಕಲ್ ಕೇಳ್ತಿದ್ರ ಆ ವೇಕಲ್ ಕಳ್ಸ್ತೀವಿ